ನಾನು ಐ ಸ್ಕೂಲಲ್ಲಿ ಓದಬೇಕಾದ್ರೆ ಡ್ರಾಯಿಂಗ್ ಮಾಡಿದ್ದೆ ಡಿಸ್ಟ್ರಿಕ್ ತನಕನೂ ಹೋಗಿದ್ದೆ ನಾನು ಡ್ರಾಯಿಂಗು ಅಲ್ಲಿ ಡಿಸ್ಟಿಕ್ ತನಕ ಅಂದ್ರೆ ಫಸ್ಟು ನಮಗೆ ಡ್ರಾಯಿಂಗಲ್ಲಿ ಫಸ್ಟು ಎಲ್ಲಿ ಅಂದರೆ ಹೋಬ್ಳಿ ಲೆವೆಲ್ ಅಂತ ಇರುತ್ತೆ ಅಲ್ಲಿ ಅಲ್ಲಿ ಡ್ರಾಯಿಂಗ್ ಮಾಡಿಸಿದ್ರು ಅಂದರೆ ಡ್ರಾಯಿಂಗಲ್ಲಿ ನಾನೂ ಅಂದರೆ ಟ್ರಬಲ್ ಫೇಸಸ್ದು ಡ್ರಾಯಿಂಗ್ ಮಾಡಿದ್ದೆ ಅದ್ರಲ್ಲಿ ನಾನೂ ಫಸ್ಟ್ ಪ್ಲೇಸ್ ಬಂದಿತ್ತು ಅದಾದ ತಕ್ಷಣ ಒಂದು ಮಂತ್ ಬಿಟ್ಟು ನೆಕ್ಸ್ಟು ತಾಲ್ಲೂಕು ಲೆವೆಲ್ ಅಲ್ಲಿ ಡ್ರಾಯಿಂಗ್ ಇತ್ತು ಅದ್ರಲ್ಲೂ ನಾನು ಭಾಗವಹಿಸಿದ್ದೆ ಅದರಲ್ಲೂ ಫಸ್ಟ್ ಪ್ಲೇಸೆ ಬಂದಿತ್ತು ಟ್ರಬಲ್ ಫೇಸಸ್ದೇ ಪಸ್ಟ್ ಪ್ಲೇಸ್ ಬಂದಿತ್ತು ಅದಾದ್ಮೇಲೆ ನೆಕ್ಸ್ಟು ಡಿಸ್ಟಿಕ್ಗೆ ಸೆಲೆಕ್ಟ್ ಆಗಿದ್ದೆ ಅಂದರೆ ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಐಸ್ಕೂಲಲ್ಲಿದ್ದಾಗ ಡಿಸ್ಟಿಕ್ಕಿಗೆ ಸೆಲೆಕ್ಟ್ ಆಗಿದ್ದೆ ಡಿಸ್ಟಿಕಲ್ವ ಡ್ರಾಯಿಂಗ್ ಮಾಡಿದೆ ಅಲ್ಲಿ ಕಾಂಪಿಟೇಶನ್ ಕೊಡೋವ್ರು ತುಂಬ ಜಾಸ್ತಿಯಾದರು ಅದಕ್ಕೆ ಅಲ್ಲಿ ಆಗಲಿಲ್ಲ ಅಂದರೆ ತರ್ಡ್ ಪ್ಲೇಸ್ ಬಂತು ಡಿಸ್ಟಿಕಲ್ಲಿ ತಾಲ್ಲೂಕು ಮತ್ತು ಮತ್ತು ಹೋಬ್ಳಿಯಲ್ಲಿ ಪಸ್ಟ್ ಪ್ಲೇಸೂ ಬಂದಿತ್ತು ಅದಾದ್ಮೇಲೆ ಮತ್ತು ನೆಕ್ಸ್ಟು ನಾನೂ ಐ ಸ್ಕೂಲಲ್ಲಿ ಎಯ್ತ್ ಅಲ್ಲಿ ಇದ್ದಾಗ ಡ್ರಾಯಿಂಗು ಎಕ್ಝಾಮ್ ಇತ್ತು ಇಲ್ಲೇ ನಮ್ಮ ಹಾಸನ್ ಜಿಲ್ಲೆಯಲ್ಲೇ ಡ್ರಾಯಿಂಗ್ ಎಕ್ಝಾಮ್ ಮಾಡಿದರು ಅದ್ರಲ್ಲೂ ಅಟೆಂಡ್ ಮಾಡಿದ್ದೆ ಡ್ರಾಯಿಂಗ್ ಎಕ್ಝಾಮು ಅದನ್ನೂ ಚೆನ್ನಾಗಿ ಮಾಡಿದೆ ಡ್ರಾಯಿಂಗು ಮಾರ್ಕ್ಸ್ ಕಾರ್ಡೆಲ್ಲ ಬಂದಿದೆ ಅಂದರೆ ಒಂದು ಮೂರು ದಿನ ಇತ್ತು ಎಕ್ಝಾಮು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ಗಳ ಜೊತೆಯೆಲ್ಲ ಡ್ರಾಯಿಂಗು ಎಕ್ಝಾಮಿಗೆ ಬಂದಿದ್ವಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ವಿ ತ್ರೀ ಡೇಸ್ ಎಕ್ಝಾಮು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಬರ್ತಾಯಿದ್ವಿ ಅಂದರೆ ನಮ್ಮೂರು ಹಾಸನ್ ಹತ್ರ ಸಕಲೇಶಪುರ ಹಾಗಾಗಿ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಬರ್ತಾಯಿದ್ದೆ ಚೆನ್ನಾಗಿತ್ತು ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡ್ಕೊಂಡು ಬೆಳಗ್ಗೆ ಬಂದರೆ ಸಂಜೆ ಮುಗಿಸ್ಕೊಂಡು ಡ್ರಾಯಿಂಗ್ ಎಕ್ಝಾಮು ಬೆಳಗ್ಗೆ ಒಂದು ಮತ್ತು ಮಧ್ಯಾಹ್ನ ಒಂದು ಕೊಡೋರು ಎರಡು ಎಕ್ಝಾಮ್ ಮುಗಿಸ್ಕೊಂಡು ಸಂಜೆ ಊರು ಕಡೆ ಹೋಗ್ತಾಯಿದ್ವಿ ಅದ್ರದ್ದು ಮಾರ್ಕ್ಸ್ ಕಾರ್ಡೆಲ್ಲ ಬಂದಿದ್ದೆ ಪರವಾಗಿಲ್ಲ ಒಂದು ಪರ್ಸೆಂಟೇಜು ಚೆನ್ನಾಗಿ ಬಂದಿದೆ ಡ್ರಾಯಿಂಗು ಎಕ್ಝಾಮಲ್ಲೆಲ್ಲ ಪರ್ಸೆಂಟೇಜ್ ಚೆನ್ನಾಗಿ ಬಂದಿದೆ ನೆಕ್ಸ್ಟು ಅದಾದ್ಮೇಲೆ ಮತ್ತು ಟೆಂತ್ ಅಲ್ಲಿ ಇದ್ದಾಗ ಡ್ರಾಯಿಂಗ್ ಎಕ್ಝಾಮ್ ಅಟೆಂಡ್ ಮಾಡಿ ಡ್ರಾಯಿಂಗ್ ಎಕ್ಝಾಮ್ ಅಲ್ಲ ಡ್ರಾಯಿಂಗೂ ಪ್ರತಿಭಾ ಕಾರಂಜಿ ಅಂತ ಮಾಡಿದರು ಅದರಲ್ಲಿ ಅಟೆಂಡ್ ಮಾಡಿದ್ದೆ ಅದರಲ್ಲಷ್ಟೇ ಹೋಬ್ಳಿ ಲೆವೆಲ್ ಹೋಬ್ಳಿ ಮಟ್ಟದಲ್ಲೆಲ್ಲ ಫಸ್ಟ್ ಪ್ಲೇಸ್ ಬಂದಿತ್ತು ಅದರಲ್ಲೂ ಹೋದ್ಸಲ ನಾನೂ ನೈನ್ತ್ ಅಲ್ಲಿ ಯಾವ್ದು ಮಾಡಿದ್ದೆ ಟ್ರಬಲ್ ಫೇಸಸ್ಸು ಅದನ್ನೇ ಅಲ್ಲೂ ಮಾಡಿದ್ದು ಮತ್ತು ನೈನ್ತ್ ಟೆಂತಲ್ಲೂ ಅಲ್ಲೇ ಮಾಡಿದ್ದು ಅದಾದ್ಮೇಲೆ ನೆಕ್ಸ್ಟು ಹೋಬ್ಳಿ ಲೆವೆಲಲ್ಲಿ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ಗಳು ತುಂಬ ಜನ ಫ್ರೆಂಡ್ಸ್ಗಳಿದ್ದರು ನಮ್ಮ ಜೊತೆ ಅಂದರೆ ಬೇರೆ ಬೇರೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದ ಫ್ರೆಂಡ್ಸ್ಗಳಿದ್ದರು ಅವ್ರ ಜೊತೆ ನನ್ಗೂ ಖುಷಿಯಾಗಿತ್ತು ಡ್ರಾಯಿಂಗ್ ಮಾಡೋಕ್ಕೆ ನಾನು ಖುಷಿಗೆ ಡ್ರಾಯಿಂಗ್ ಮಾಡಿಕೊಂಡೋಗಿದ್ವಿ ಅದಾದಮೇಲೆ ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟು ತಾಲ್ಲೂಕು ಲೆವೆಲಿಗೆ ಸೆಲೆಕ್ಟ್ ಆದ್ವಿ ಅಲ್ಲಿಗೆ ಸೆಲೆಕ್ಟ್ ಆದ್ಮೇಲೆ ಸ್ವಲ್ಪ ಜನ ಕಡಿಮೆಯಾದ್ರು ಫ್ರೆಂಡ್ಸ್ಗಳು ತುಂಬ ಜನ ಸೋತಿದ್ದರು ಹೋಬ್ಳಿ ಲೆವೆಲಲ್ಲಿ ಆರು ಆದರೂ ಡ್ರಾಯಿಂಗ್ ಮಾಡಿ ಚೆನ್ನಾಗಿ ಅದ್ರಲ್ಲೂ ಚೆನ್ನಾಗಿ ಪಾಸಾದೆ ಡ್ರಾಯಿ ಅಂದರೆ ಫಸ್ಟ್ ಪ್ಲೇಸ್ ಬಂತು ಅದರಲ್ಲೂ ಖುಷಿ ಆಯಿತು ಬಟ್ ಏನು ಪ್ರಾಬ್ಲಮ್ ಅಂದರೆ ನಾನೂ ಟೆಂತಿಗೆ ಬಂದು ಟೆಂತ್ ಅಲ್ವ ಸೊ ಅದಕ್ಕೆ ಅಟೆಂಡ್ ಮಾಡೋಕ್ಕೆ ಅಂದರೆ ಟೆಂತ್ ಅಲ್ವ ಡಿಸ್ಟ್ರಿಕ್ ಲೆವೆಲಿಗೆ ಸೆಲೆಕ್ಟ್ ಆಗಿತ್ತು ಅದಕ್ಕೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನನ್ನ ಬದಲು ನಮ್ಮ ನನ್ನ ಜೂನಿಯರ್ ಹುಡ್ಗನ್ನ ಕಳಿಸಿದ್ರು ಡ್ರಾಯಿಂಗಿಗೆ ಅದೂ ಅಂದ್ರೆ ಪ್ಲೇಸ್ ಆಗಲಿಲ್ಲ ಅಲ್ಲಿ ಡಿಸ್ಟಿಕಲ್ಲಿ ವಾಪಸ್ಸು ಬಂದರು ತುಂಬ ಚೆನ್ನಾಗಿರುತ್ತೆ ಡ್ರಾಯಿಂಗು ನನಗೆ ಆಲ್ಮೋಸ್ಟು ನನಗೆ ಚಿಕ್ಕದ್ರಿಂದಲೂ ಡ್ರಾಯಿಂಗು ಅಂದರೆ ತುಂಬ ಇಷ್ಟ ನನಗೆ ಡ್ರಾಯಿಂಗಲ್ಲೇ ಏನಾದ್ರೂ ಅಚೀವ್ ಮಾಡಬೇಕು ಅಂತ ಇದ್ದಿತ್ತು ಆದರೆ ಆಗಲಿಲ್ಲ ಆದರೆ ಡ್ರಾಯಿಂಗ್ ಮಾತ್ರ ಚೆನ್ನಾಗಿ ಮಾಡ್ತೀನಿ ಹ್ಯೂಮನ್ ಫಿಗರ್ ಆಗ್ಬೋದು ನೇಚರ್ ಡ್ರಾಯಿಂಗ್ ಆಗ್ಬೋದು ಯಾವುದೇ ಆದ್ರೂ ನಾನೂ ಚೆನ್ನಾಗಿ ಮಾಡ್ತೀನಿ ಮತ್ತು ಡ್ರಾಯಿಂಗ್ ಎಕ್ಝಾಮ್ ಮೇಲೂ ಚೆನ್ನಾಗೆ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನನ್ನ ಜೊತೆ ಡ್ರಾಯಿಂಗ್ ಎಕ್ಝಾಮ್ಗೆ ತುಂಬ ಜನ ಬೇರೆ ಬೇರೆ ತಾಲ್ಲೂಕಿಂದ ಕಾಂಪಿಟೇಶನ್ ಕೊಡೋಕೆ ಬಂದಿದ್ದರು ಆಲ್ಮೋಸ್ಟ್ ಅವ್ರ್ದು ಎಷ್ಟೆಲ್ಲ ಬಂದಿದೆ ಅಂತ ಗೊತ್ತಿಲ್ಲ ನನ್ನ ಜೊತೆ ನನ್ನ ಫ್ರೆಂಡ್ಸ್ಗಳು ಒಂದು ಆರು ಜನ ಇದ್ದರು ಅವ್ರೆಲ್ಲರ್ಗಿನ್ನ ಜಾಸ್ತಿ ಮಾರ್ಕ್ಸ್ ಬಂದಿದೆ ನನಗೆ ಡ್ರಾಯಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಡ್ರಾಯಿಂಗ್ ಎಕ್ಝಾಮು ಅಂದರೆ ಡ್ರಾಯಿಂಗ್ ಮಾಡೋದರಿಂದ ಸ್ವಲ್ಪ ಮೈಂಡ್ ಸ್ವಲ್ಪ ಅಪ್ಸೆಟ್ ಏನಾದ್ರೂ ಮೈಂಡು ಬೇಜಾರು ಏನಾದ್ರೂ ನನಗೆ ನಾನು ನನಗೆ ಆಲ್ಮೋಸ್ಟು ಬೇಜಾರಾದರೆಲ್ಲ ನಾನೂ ಡ್ರಾಯಿಂಗ್ ಮಾಡ್ತೀನಿ ಅದರಿಂದ ಸ್ವಲ್ಪ ಏನೋ ಒಂಥರ ಮೈಂಡ್ ಡೈವರ್ಟ್ ಆಗುತ್ತೆ ಸ್ವಲ್ಪ ಏನೋ ಒಂಥರ ಫ್ರೆಶ್ ಆದಂತಾಗುತ್ತೆ ಮೈಂಡು ನನಗೆ ಒಂಥರ ಬೇಜಾರು ಕಳೆಯುತ್ತೆ ಡ್ರಾಯಿಂಗ್ ಮಾಡೋದರಿಂದ ಅದಕ್ಕೆ ನಾನು ಡ್ರಾಯಿಂಗ್ ಮಾಡ್ತೀನಿ ನನಗಿಷ್ಟ ಡ್ರಾಯಿಂಗು ಅದಾದ್ಮೇಲೆ ಮತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿರೋ ಆಲೂರು ತಾಲ್ಲೂಕು ಹತ್ರ ಇರೋ ಒಂದು ಎಜುಕೇಶನ್ ಆಫೀಸು ಅಲ್ಲೊಂದು ಕಾಂಪಿಟೇಶನ್ ಇಟ್ಟಿದ್ದರು ಡ್ರಾಯಿಂಗ್ ಕಾಂಪಿಟೇಶನು ಅಲ್ಲೂ ಅಟೆಂಡ್ ಮಾಡಿದ್ದೆ ಅದು ತುಂಬ ಚೆನ್ನಾಗಿತ್ತು ಡ್ರಾಯಿಂಗ್ ಕಾಂಪಿಟೇಶನು ಒಂದು ಅಟೆಂಡ್ ಮಾಡಿ ಅದು ಟಾಪಿಕ್ ಏನು ಕೊಟ್ಟಿದ್ದರು ಅಂದರೆ ಏನೆಂದರೆ ಸಮುದ್ರ ಸಮುದ್ರ ತೀರ ಅಂತ ಒಂದು ಟಾಪಿಕ್ ಕೊಟ್ಟಿದ್ದರು ಅದ್ರಲ್ಲೂ ತುಂಬ ಅಂದರೆ ವಾಟರ್ ಪೈಂಟೆಲ್ಲ ಯೂಸ್ ಮಾಡಿ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದೆ ಅದ್ರಾಗ ಪ್ಲೇಸ್ ಆಯಿತು ಬಟ್ ಸೆಕೆಂಡ್ ಪ್ಲೇಸ್ ಆಯಿತು ತುಂಬ ಖುಷಿ ಆಯಿತು ಅಂದರೆ ಎಲ್ಲ ಕಡೆ ಹೋದ್ರು ಸೊ ಪ್ಲೇಸ್ ಆಗುತ್ತಲ್ಲ ಅಂತ ಖುಷಿ ಆಯಿತು ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂತು ಪರವಾಗಿಲ್ಲ ಚೆನ್ನಾಗಿತ್ತು ಡ್ರಾಯಿಂಗು ಅಲ್ಲೂ ಅದಾದಮೇಲೆ ಇನ್ನೂ ಪ್ರಾಥಮಿಕದಲ್ಲಿದ್ದಾಗ ಆವಾಗ್ಲೂ ನಾನು ಆಲ್ಮೋಸ್ಟು ನಾನು ಸ್ಕೂಲ್ಗಳಲ್ಲೆಲ್ಲ ನನ್ನನ್ನು ಡ್ರಾಯಿಂಗಿಗೆ ಸೆಲೆಕ್ಟ್ ಮಾಡ್ತಾಯಿತ್ತು ಅದ್ರಲ್ಲಿ ನನ್ಗೆ ಇಂಟ್ರೆಸ್ಟ್ ಜಾಸ್ತಿ ಡ್ರಾಯಿಂಗಲ್ಲಿ ಅದಕ್ಕೆ ನಾನು ಸ್ಕೂಲಲ್ಲಿದ್ದಾಗ್ಲೂ ಡ್ರಾಯಿಂಗ್ ಮಾಡಿದೆ ಚೆನ್ನಾಗಿ ಮಾಡಿದ್ದೆ ಆವಾಗ ಒಂದ್ಸಲ ನಾನು ಸಿಕ್ಸ್ತ ಅಲ್ಲಿದ್ದಾಗ ಕೊಟ್ಟಿದ್ದರು ಆವಾಗ ಸ್ಮಾರಕ ಕೊಟ್ಟಿದ್ದರು ಅದನ್ನು ಚೆನ್ನಾಗಿ ಬಿಡಿಸಿದ್ದೆ ಅಂದರೆ ನಾನೂ ತಾಜ್ ಮಹಲ್ ಬಿಡಿಸಿದ್ದೆ ಡ್ರಾಯಿಂಗು ಅದ್ರಾಗ ಫಸ್ಟ್ ಪ್ಲೇಸ್ ಬಂದಿತ್ತು ಅದಾದ್ಮೇಲೆ ಮತ್ತು ತಾಲ್ಲೂಕಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅದ್ರಲ್ಲೂ ಅಟೆಂಡ್ ಮಾಡಿದ್ದೆ ಅದರಲ್ಲೂ ಒಳ್ಳೆ ಪ್ಲೇಸ್ ಆಗುತ್ತೆ ಅಂದರೆ ತಾಲ್ಲೂಕಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿತ್ತು ಅಂದರೆ ಪ್ರೈಮರಿಲ್ಲಿದ್ದಾಗ ತಾಲ್ಲೂಕಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿತ್ತು ಪರವಾಗಿಲ್ಲ ಡ್ರಾಯಿಂಗಲ್ಲಿ ನನಗೆ ಅನ್ಸಿದಂತೆ ನಾನು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಮತ್ತು ನೆಕ್ಸ್ಟು ಅಲ್ಲೇ ಪ್ರೈಮರಿ ಸ್ಕೂಲಲ್ಲಿ ಆದಮೇಲೆ ನೆಕ್ಸ್ಟು ಸಹ ಸಿಕ್ಸ್ತಾಗಾಯಿತು ಮತ್ತು ಸೆವೆಂತಲ್ಲಿ ಮತ್ತು ಡ್ರಾಯಿಂಗ್ ಕಾಂಪಿಟೇಶನು ಪ್ರತಿಭಾ ಕಾರಂಜಿಯಿತ್ತು ಅದೆಲ್ಲ ಅಟೆಂಡ್ ಮಾಡಿದ್ದೆ ಪ್ರತಿಭಾ ಕಾರಂಜಿಲಿ ನಾವು ಆ ಡ್ರಾಯಿಂಗನ್ನ ನೆಕ್ಸ್ಟ್ ಡ್ರಾಯಿಂಗೂ ನೇಚರ್ ಡ್ರಾಯಿಂಗ್ ಕೊಟ್ಟಿದ್ದರು ಆ ಡ್ರಾಯಿಂಗ್ ಚೆನ್ನಾಗಿ ಅಟೆಂಡ್ ಮಾಡಿ ಅದರಲ್ಲೂ ಪಸ್ಟ್ ಪ್ಲೇಸೆ ಬಂದಿತ್ತು ಆಲ್ಮೋಸ್ಟು ಡ್ರಾಯಿಂಗಲ್ಲಿ ಎಲ್ಲೇ ಹೋದ್ರೂ ಜಾಸ್ತಿ ಫಸ್ಟ್ ಪ್ಲೇಸೆ ತಗೊಳ್ಳೋದು ನಮ್ಮ ಹತ್ತಿರ ಡಿಸ್ಟಿಕಲ್ಲಿ ಸ್ವಲ್ಪ ಹೋಗುತ್ತೆ ಕಾಂಪಿಟೇಶನ್ ಕೊಡೋರು ಜಾಸ್ತಿ ಇರ್ತಾರೆ ಡಿಸ್ಟಿಕಲ್ಲಿ ತಾಲ್ಲೂಕು ಮತ್ತು ಹೋಬ್ಳಿ ಲೆವೆಲಲ್ಲಿ ಆಲ್ಮೋಸ್ಟು ಡ್ರಾಯಿಂಗ್ ಡ್ರಾಯಿಂಗಲ್ಲೆಲ್ಲ ಫಸ್ಟ್ ಪ್ಲೇಸೆ ಬಂದಿರೋದು ಅದಾದ್ಮೇಲೆ ನೆಕ್ಸ್ಟು ನಮಗೆ ತುಂಬ ಅಂದರೆ ತುಂಬ ಇಷ್ಟ ಡ್ರಾಯಿಂಗು ನಾನು ಮನೆಯಲ್ಲಿದ್ದಾಗ್ಲೂ ಅಷ್ಟೇ ನಾನು ತುಂಬ ನಾನೂ ಆಲ್ಮೋಸ್ಟ್ ಸುಮಾರು ಡ್ರಾಯಿಂಗೆಲ್ಲ ಮಾಡಿ ನಮ್ಮನೆ ಗೋಡೆಗೆಲ್ಲ ಅಂಟಿಸಿದ್ದೆ ತುಂಬ ನನ್ಗೆ ಅದರಲ್ಲೂ ಗಾಡ್ ಡ್ರಾಯಿಂಗಳು ಬಿಡಿಸೋದಂದ್ರೆ ತುಂಬ ಇಷ್ಟ ಮತ್ತು ನೇಚರ್ ಡ್ರಾಯಿಂಗ್ ಅಂದರೆ ಸಖತ್ ಇಷ್ಟ ನೇಚರ್ ಡ್ರಾಯಿಂಗ್ ಆಲ್ಮೋಸ್ಟ್ ತುಂಬ ನೇಚರ್ ಡ್ರಾಯಿಂಗ್ ಮಾಡಿದ್ದೀನಿ ಮತ್ತು ಅದಾದ್ಮೇಲೆ ನಾನೂ ಡಿಪ್ಲಮೋಗೆ ಬಂದಾಗ ಡ್ರಾಯಿಂಗ್ ಬಿಟ್ಟಿದ್ದೆ ಒಂದ್ಮೂರು ವರ್ಷ ನಿಲ್ಲಿಸಿದ್ದೆ ಡ್ರಾಯಿಂಗ್ ಮಾಡೋದು ಮತ್ತು ನಾನು ಮೈಸೂರಲ್ಲಿ ಎಜುಕೇಶನಿಗೆ ಸೇರಿಕೊಂಡೆ ಇಂಟರ್ವ್ಯೂ ಡಿಝೈನ್ ಮಾಡೋಕ್ಕೆ ಅಲ್ಲಿಗೋದಾಗ ನಮಗೆ ಕಲರ್ಸ್ ಅಂತಲೇ ಒಂದು ಸಬ್ಜೆಕ್ಟ್ ಇತ್ತು ಅದರಲ್ಲಿ ಪೈಂಟಿಂಗೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದೆ ಅದಾದಮೇಲೆ ಅದರಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದರು ಕಲರ್ಸ್ ಯೂಸ್ ಮಾಡಿಕೊಂಡು ಆರು ಡ್ರಾಯಿಂಗ್ ಮಾಡೋ ಪ್ರಾಜೆಕ್ಟ್ ಕೊಟ್ಟಿದ್ದರು ಇಷ್ಟ ಬಂದಿದ್ದು ಡ್ರಾಯಿಂಗು ಅಷ್ಟು ನಾನು ಮಾಡಿದ್ದೆ ಒಂದು ಆರು ಡ್ರಾಯಿಂಗ್ ಮಾಡಿದ್ದೆ ನಾನು ಕಲರ್ಸ್ ಯೂಸ್ ಮಾಡಿಕೊಂಡು ಅದ್ರಲ್ಲೂ ನೇಚರ್ ಡ್ರಾಯಿಂಗು ನಮ್ಮ ಟೀಚರು ಅಕ್ಸೆಪ್ಟ್ ಮಾಡಿ ಚೆನ್ನಾಗಿದೆ ಅಂಥೇಳಿ ಅದಕ್ಕೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಟ್ಟು ನೆಕ್ಸ್ಟು ಅದಕ್ಕೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಟ್ಟರು ಮತ್ತು ಅದನ್ನು ಗುಡ್ ಅಂತ ವೆರಿ ಗುಡ್ ಅಂತಲೂ ಕೊಟ್ಟು ಅದನ್ನು ಪ್ಲ್ಯಾನೆಲ್ ಬೋಟಿಗೆ ಹಾಕಿದ್ರು ಡ್ರಾಯಿಂಗ್ನ ಅಂದರೆ ನೆಕ್ಸ್ಟ್ ಬರೋವರೆಗೆ ನೋಡಲಿ ಈ ಥರ ಈ ಪ್ರೊಸೀಜರಲ್ಲಿ ಡ್ರಾಯಿಂಗ್ ಮಾಡಬೇಕು ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಮಾಡಿದರು ಆಲ್ಮೋಸ್ಟ್ ನಾನು ಇಂಟೀರಿಯರ್ ಡಿಝೈನ್ ಮಾಡಿದ್ದು ಅದರಲ್ಲೆಲ್ಲ ಫುಲ್ಲು ಆಲ್ಮೋಸ್ಟು ಡ್ರಾಯಿಂಗೇ ಇರೋದು ಸೊ ಅದಕ್ಕೆ ಡ್ರಾಯಿಂಗ್ ಮಾ ಡ್ರಾಯಿಂಗ್ ಎಂದರೆ ನನ್ಗೆ ತುಂಬ ಇಷ್ಟ ಅಲ್ವ ಸೊ ಅದಕ್ಕೆ ನನ್ಗೆ ಸ್ವಲ್ಪ ಎಲ್ಪ್ ಆಯಿತು ನಂಗೆ ಡ್ರಾಯಿಂಗ್ ಬರೋದರಿಂದ ನನ್ನ ಇಂಟೀರಿಯರ್ ಡಿಝೈನೂ ಮಾಡೋದಕ್ಕೆ ಸ್ವಲ್ಪ ಎಲ್ಪ್ ಆಯಿತು ಅದಕ್ಕೆ ಈವಾಗ ನೆಕ್ಸ್ಟ್ ಅದು ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟು ಡ್ರಾಯಿಂಗು ಮತ್ತು ನಾನು ಅಂದರೆ ಮನೆಯಲ್ಲಿದ್ದಾಗೆಲ್ಲ ಫ್ರೀ ಇದ್ದಾಗೆಲ್ಲ ನಾನು ಡ್ರಾಯಿಂಗ್ ಮಾಡ್ತಾರ್ಯಿತೀನಿ ನೆಕ್ಸ್ಟ್ ಇನ್ಯಾವುದ್ಯಾವುದೋ ಸ್ಪರ್ಧೆಗಳು ಈವಾಗ ಐ ಸ್ಕೂಲ್ ಲಾಸ್ಟು ನಾನೂ ಸ್ಪರ್ಧೆಗಳ ಡ್ರಾಯಿಂಗ್ ಸ್ಪರ್ಧೆಗಳ ಅಟೆಂಡ್ ಮಾಡೋದು ಈವಾಗೆಲ್ಲ ಯಾವುದೇ ಸ್ಪರ್ಧೆಗಳ ಅಟೆಂಡ್ ಮಾಡಿಲ್ಲ ಅದೇ ನಾನು ಐ ಸ್ಕೂಲಲ್ಲಿದ್ದಾಗ ಅಟೆಂಡ್ ಮಾಡಿದಾಗ ಚೆನ್ನಾಗಿತ್ತು ಡ್ರಾಯಿಂಗು ತುಂಬ ಎಂಜಾಯ್ ಮಾಡ್ಕೊಂಡೆ ಡ್ರಾಯಿಂಗ್ ಮಾಡ್ತಾ ಇದ್ದಿದ್ದು ಭಯ ಪಡ್ತಿರಲಿಲ್ಲ ಸೊ ಹೀಗೆ ಹೀಗೆ ಅಂತ ಎಂಜಾಯ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡ್ತಾಯಿದ್ದೆ ಸೊ ಅದಕ್ಕೆ ಈವಾಗ್ಲೂ ನನಗೆ ಯಾವ್ದಾದ್ರೂ ಕಾಂಪಿಟೇಶನು ಡ್ರಾಯಿಂಗ್ ಕಾಂಪಿಟೇಶನ್ ಸಿಕ್ಕಿದ್ರೆ ಡ್ರಾಯಿಂಗ್ ಮಾಡ್ತೀನಿ ನೆಕ್ಸ್ಟು ಯಾವ್ದೂ ಸಿಕ್ಕಿಲ್ಲ ಆಲ್ಮೋಸ್ಟ್ ಈವಾಗ ಸದ್ಯಕ್ಕೆ ಸಿಕ್ಕಿದ್ರೆ ಪಕ್ಕ ಡ್ರಾಯಿಂಗ್ ಮಾಡ್ತೀನಿ ನೆಕ್ಸ್ಟು ಡ್ರಾಯಿಂಗ್ ಬಗ್ಗೆ ಇನ್ನೇನೂ ಹೇಳೋಕ್ಕಾಗೋಲ್ಲ ತುಂಬ ಇಷ್ಟ ನನ್ಗೆ ಡ್ರಾಯಿಂಗು ಅದಾದಮೇಲೆ ನೆಕ್ಸ್ಟು ಪ್ರೈಮರಿ ಮತ್ತೆ ಐ ಸ್ಕೂಲಲ್ಲೆಲ್ಲ ಎಲ್ಲ ಡ್ರಾಯಿಂಗ್ ಕಾಂಪಿಟೇಶನ್ ಅದು ಬಿಟ್ಕೊಟ್ಟಿಲ್ಲ ಯಾರ್ಗೂ ಬಿಟ್ಕೊಟ್ಟಿಲ್ಲ ನಾನು ಡ್ರಾಯಿಂಗು ಎಲ್ಲವೂ ಕಾಂಪಿಟೇಶನ್ ಎಲ್ಲವೂ ಅಟೆಂಡ್ ಮಾಡಿ ಡ್ರಾಯಿಂಗ್ನ ಚೆನ್ನಾಗಿ ಮಾಡಿದ್ದೀನಿ ಇನ್ಮುಂದೆ ಏನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಡ್ರಾಯಿಂಗಲ್ಲಿ ಮಾಡ್ತೀನಂತ ಹೇಳ್ತೀನಿ